ಹಲೋ ಹಲೋ ಸರ್ ನಮಸ್ತೇ ಇದು ನಮಗೆ ಒಂದು ತಿಂಗಳ ಮಟ್ಟಿಗೆ ನಮ್ಮದು ಒಂದು ಪ್ರಾಜೆಕ್ಟ್ಸ್ ಮಾಡಲಿಕ್ಕಿದೆ ಹಾಗೇ ಟೂ ವೀಲರ್ ಬೇಕಿತ್ತು ದ್ವಿ ಚಕ್ರ ವಾಹನ ಅದಂದರೆ ನಮಗೆ ಒಂದು ಟೂ ಡೇಸಲ್ಲಿ ಸಿಗಬೋದ ಒನ್ ಮಂತ್ ಒಂದು ತಿಂಗಳು ಬೇಕು ಮಾತ್ರ ಹೌದಾ ಹಿಮಾಲಯನ್ ಸಿಗ್ಬೋದ ಅಂದರೆ ನಾವು ಫಸ್ಟು ಎಷ್ಟು ಪೇ ಇದು ಅಡ್ವಾನ್ಸ್ ಕೊಡಬೇಕು ಸರ್ ಮುಂಗಡ ಪಾವತಿ ನಮಗೆ ಒಂದು ತಿಂಗಳಿಗೆ ಸರ್

ಹೌದಾ ಹಾಗಾದರೆ ಇದು ನಾವು ಯಾವಾಗ ಬರಬೇಕು ನಾಳೆ ಬೆಳಿಗ್ಗೆ ಬಂದರೆ ಆಗಬೋದ

ಹಾಂ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸರ್

ಎಲ್ಲಾ ಜೆರಾಕ್ಸ್ ಕಾಪಿ ಅಲ್ಲಾ ಸರ್ ಹಾಂ ಸರಿ ಸರ್ ಅಂದರೆ ನಾವು ನಾಳೆ ಬಂದರೆ ಹಾಂ ಹೌದಾ ಹಾಂ ಅಂದರೆ ನಾವು ನಾಳೆ ಬಂದರೆ ನಾಳೆಯಿಂದಲೇ ಬಾಡಿಗೆ ಸ್ಟಾರ್ಟ್ ಅಂತನಾ ಅಲ್ಲ ನಮ್ಮ ನಾವು ಪ್ರಾಜೆಕ್ಟಿಗೆ ಹೋದಾ ಹಾಂ ಹೌದಾ ಹಾಂ ಬೇರೆ ಯಾವ ಬೈಕ್ ಟೂ ವಿಲರ್ ಇದೆ ಸರ್ ಹ್ಞೂ ಹಾಂ ಹಾಂ ಹ್ಞೂ

ಹೌದಾ ಅದೇ ನಿಮ್ಮ ಕಂಪನಿ ಬಗ್ಗೆಒಬ್ಬರು ಹೇಳಿದರೂ ಹಾಗೆ ಕಾಲ್ ಮಾಡಿದ್ದು ಹಾಗೇ ಹಾಂ ಸರಿ ಸರ್ ಸರಿ ಹಾಗದರೆ ನಾವು ನಾಳೆ ಬರಲಾ ಬರಬೇಕಾ ಹಾಂ ಓಕೆ ಸರ್ ಸರಿ ಸರ್ ತ್ಯಾಂಕ್ ಯು